ಇಪ್ಪತ್ತು ಆಗಸ್ಟ್ ಸಾವಿರದ ಒಂಬೈನೂರ ತೊಂಬತ್ತೆಂಟು ಇಪ್ಪತ್ತೊಂದು ಜುಲೈ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಐದು ಸೆಪ್ಟಂಬರ್ ಎರಡು ಸಾವಿರದ ಒಂದು ಹನ್ನೊಂದು ಸೆಪ್ಟಂಬರ್ ಎರಡು ಸಾವಿರದ ಒಂದು ಇಪ್ಪತ್ತೆಂಟು ಆಗಶ್ಟ್ ಸಾವಿರದ ಒಂಬೈನೂರ ಅರುವತ್ಮೂರು